ನಮ್ಮ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಖಂಡಿತ ರನ್ನಿಂಗ್ನಲ್ಲಿ ಪಾಡಿ ಪಾಲುಗೊಳ್ಳುತ್ತಾರೆ ಆದರೆ ಕಾ ಪ್ರತಿನಿತ್ಯ ಅಭ್ಯಾಸ ಮಾಡದೇ ಇದ್ದರು ಸಹ ಅವರು ಆಂ ಕ ಕ್ರೀಡೆಗಳ ಸಮಯದಲ್ಲಿ ಸ್ವಲ್ಪ ದಿನನಿತ್ಯ ಸ ಕ್ರೀಡೆಗಳ ಸಮಯದಲ್ಲಿ ಅವರು ಪ್ರ್ಯಾಕ್ಟಿಸ್ ಮಾಡಿ ಓಡಾಟ ನಡೆಸುತ್ತಾರೆ ಅವರು ಆರೋಗ್ಯವಾಗಿರಲು ತುಂಬ ಸಹಾಯ ಮಾಡುತ್ತದೆ